ನಾನು ವಾಟ್ಸಪ್ ಟೆಲಿಗ್ರಾಮ್ ಫೇಸ್ಬುಕ್ ಎಸ್ ಎಮ್ ಎಸ್ ಇಂಟರ್ನೆಟ್ ಕ್ರೋಮ್ ಬ್ರೌಝರ್ ಆ್ಯಪ್ಗಳನ್ನು ಬಳಸುತ್ತೇನೆ ಇವುಗಳಿಂದ ನನಗೆ ಯಾವುದೇ ವ್ಯಕ್ತಿಯ ಜೊತೆ ಸಂಭಾಷಣೆ ಮಾಡಲು ಅಥ್ವಾ ಯಾವುದೇ ವಿಷಯವನ್ನು ಅದು ಎಸ್ ಎಮ್ ಎಸ್ ರೂಪದಲ್ಲಾಗಿರ್ಬೋದು ವೀಡಿಯೋ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು ಶೇರ್ ಮಾಡಿಕೊಳ್ಳಲು ತುಂಬ ಜನರಿಗೆ ಶೀಘ್ರದಲ್ಲಿ ತಲುಪಿಸಲು ತುಂಬ ರೀತಿಯಲ್ಲಿ ಸಹಾಯ ಮಾಡಿದೆ ಅದೇ ರೀತಿ ಬೇರೆಯವರು ಕಳಿಸಿದ್ದಂಥ ಎಸ್ ಎಮ್ ಎಸ್ ಆಗಲಿ ಅಥ್ವಾ ವೀಡಿಯೋ ಆಗಲಿ ಅದನ್ನು ಓದಿ ನಾನು ಅರ್ಥ ಮಾಡಿಕೊಂಡು ನನ್ನ ಕಾರ್ಯ ಕ್ಷಮತೆಯನ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಳ್ಳಲು ನನಗೂ ಸಹಿತ ತುಂಬ ರೀತಿಯಲ್ಲಿ ಸಹಾಯವಾಗಿದೆ